ಹಾಂ ರೀ ಹಾಂ ಹೇಳ್ರಿ

ಇಲ್ರಿ ಮುಂಜಾನೆ ಶ ಸರ್ಯಾಗೆ ಇದೀನಲ್ಲ ರೀ ಏನಿದಿಲ್ಲ ಅವನಿಗೆ ಯಾರು ಏನು ಹೊಡ್ದಾರೆ ಏನು ಮಾಡಿದಾರ್ ರೀ ಸ್ಕೂಲ್ನಲ್ಲಿ ಜಗಳ ಏನು ಮಾಡಿದಾನ ಹಾಂ ರೀ

ಇಲ್ರಿ ಈಗ ಈಗ ಆಗೋಲ್ಲ ನೀವು ಮುಂಜಾನೆ ಹೇಳಿದ್ರ ಮುಂಜಾನೆ ಬರ್ತಿದ್ದೆ ಬರ್ತಿದ್ದ ಹೌದ್ರಿ ಊಟ ಏನು ಮಾಡಿದಾನೇನಿಲ್ ಕೇಳ್ತ ರೀ ಊಟ ಗೀಟ ಮಾಡಿಲ್ಲ ಅಂದ್ರೆ ಇದು ಹೆಂಗಾಯ್ತೋ ನೀವು ಒಂದ್ಸಲ ಸುಸ್ತು ಇರ್ತಾನೆ ಅವ

ಈಗ ಆಗಲ್ಲ ರೀ ನಾ ಅದ್ಕೆ ಪ್ರಿನ್ಸಿಪಲಿ ಮಾತಾಡ್ತಿನಂತ ನಾ ಆಮೇಲೆ ಬಂದು ಕರ್ಕೊಂಡು ಹೋಗ್ತಿನ್ ಆಮೇಲೆ ಜರ ಇಲ್ಲಿ ಆಫೀಸ್ ಒಳಗೆ ವರ್ಕ್ನಲ್ಲಿ ಇದ್ದೀನಿ ಹಾಂ ಸ್ವಲ್ಪ ಬೈದಿದೆ ಮನೆ ವರ್ಕ್ ಏನು ಮಾಡೋಲ್ ಆಗಿದಾನೆನಿಲ್ಲ ಅದ್ರ ಸಲುವಾಗ್ ಮನೆಯಾಗ್ ಬೈದಿದ್ದೆ ಬಿ ನಾ

ಆಗಲೆಲ್ಲ ಓದೋದ್ ಅದು ಆಗಿದಾನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓದು ಅನ್ನೋಕೆ ಹೇಳಲ್ಲ ರೀ ಸ್ಕೂಲ್ನಲ್ಲಿ ಓದಿರ್ತಾರಲ್ಲ ಮನೇಗ್ ಎರಡು ಗಂಟೆ ಓದಿದ್ರು ಸರಿಯಾಗ್ ಅಂತ ಇದು ಮಾಡೋದ್ ಅಷ್ಟೇ

ಹಂಗ ರೀ ಇನ್ನೊಂದು ಗಂಟೆ ನಡೀತದೆ ರೀ ಇನ್ನೊಂದು ಗಂಟೆ ಬಿಟ್ಟು ಬಂದು ಕರ್ಕೊಂಡು ಹೋಗ್ತಿನಂತ ಲಂಚ್ ಟೈಮ್ ಇರ್ತನದ ಆ ಟೈಮಿಗೆ ಬರ್ತಿನಿ ಅಂತ ನಾ ನನಗೆ ಈಗ ಎರಡು ಗಂಟೆಯೆಲ್ಲ ತೇಡಂಗ ಮೂರು ಮೂರುವರೆ ತಗೋ ಬರ್ತಿನಿ ರೀ ನಾ ಹೌದ್ರಿ ಮನೆಯಾಗ್ ಮನೆಯಾಗ್ ಬಿ ಯಾರು ಇಲ್ಲ ಮನೆ ತೊ ಮನೆ ತೊ ಕಳ್ಸಿದೆ ಮನೆಯಾಗ್ ಬಿ ಯಾರು ಇಲ್ಲ ನಾನು ಆಫೀಸ್ನಲ್ಲಿ ಇದ್ದೀನಿ ಇಲ್ಲಿ ಅವ್ನಿಗೆ ಅದ್ಕೆ ಮೂರು ಮೂರುವರೆ ಗ ತಗೊ ಬಂದು ಹೋಗ್ತೀನಂತ್ ನಾ ಇಲ್ರಿ ಅವರ ಅವ್ರು ಆಫೀಸ್ನಲ್ಲಿ ಇರ್ತಾರೆ ಈ ಟೈಮಿಗೆ ನಮ್ಮ ತಮ್ಮ ಕಳ್ಸ ಬೇಕಂದ್ರೆ ತಮ್ಮ ಇಲ್ಲ ಕಾಲೇಜಿಗೆ ಹೋಗಿರ್ತಾನೆ ಆಯ್ತು ಸರಿ ನಾನೇ ಬರ್ತಿನಿ ತಗೋಳ್ರಿ ಮೂರು ಮೂರುವರೆಗ್